ನನ್ನಲ್ಲಿ ಇರುವಂತಹ ಒಂದು ವಿಶೇಷ ಪ್ರತಿಭೆ ಅಂತ ಹೇಳಿದ್ರೆ ಅದು ಪೇಂಟಿಂಗ್ ಅಂತಲೇ ಹೇಳ್ಬೋದು ಬಣ್ಣವನ್ನ ಬಿಡಿಸುವಂತದ್ದು ಏನಾದ್ರೂ ಕೃಷ್ಣನ ಒಂದು ಟು ಡಿ ಚಿತ್ರಗಳನ್ನು ಬಿಡಿಸುವಂತದ್ದು ನನಗೆ ತುಂಬ ಇಷ್ಟ ನನ್ನ ನನ್ನಲ್ಲಿರುವ ಕೌಶಲ್ಯ ಅಂತಂದರೆ ಅದು ಚಿತ್ರಗಳನ್ನು ಬಿಡಿಸೋದು ಅಂತ ಹೇಳ್ಬೋದು ನನಗೆ ಚಿತ್ರ ಬಿಡಿಸೋದಂತಂದ್ರೆ ತುಂಬ ಇಷ್ಟ ಮತ್ತೆ ನಾನು ಅದನ್ನು ಹೆಂಗೆ ಬಳಸ್ಕೋತೀನಿ ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಅನ್ನೋ ಆ್ಯಪಿನಲ್ಲಿ ನಾನು ಅವುಗಳನ್ನು ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಿನಲ್ಲಿ ಮತ್ತೆ ಅದರಿಂದ ನನಗೆ ಕೆಲವರು ಸಂದೇಶವನ್ನು ಕಳಿಸ್ತಾರೆ ನನಗ್ ಈ ಥರದ ಚಿತ್ರಗಳನ್ನು ಬಿಡಿಸಿಕೊಡಿ ನನಗೆ ನಿಮಗೆ ಇಷ್ಟು ದುಡ್ಡನ್ನು ಕೊಡ್ತೇನೆ ಅಂತ ಅದಕ್ಕೋಸ್ಕರ ನಾನು ಅವರಿಗೂ ಸಹ ಚಿತ್ರಗಳನ್ನು ಬಿಡಿಸಿಕೊಡ್ತೇನೆ ಮತ್ತು ಇತರರಿಗೂ ಕೂಡ ಚಿತ್ರಗಳನ್ನು ಬಿಡಿಸಿಕೊಡ್ತೇನೆ ಈ ಥರ ನನ್ನ ಪ್ರತಿಭೆ ಮತ್ತು ನನ್ನ ಕೌಶಲ್ಯವನ್ನು ನಾನು ಬಳಸ್ಕೋತಾ ಇದ್ದೇನೆ ಅಂತ ಹೇಳ್ಬೋದು